ಹೇಳಿ ಸರ್ ಏನು ಯಾವ ಥರ ಹೂವ ಬೇಕು ಸರ್ ನಿಮಗೆ ಡೆಕೋರೇಷನ್ಗಾ ಗಿಫ್ಟ್ ಮಾಡೋಕಾ

ಹೌದಾ ಯಾವಾಗ ಸರ್ ನಿಮ್ಮದು ಅದೇ ಬೇಕಾಗಿರೋದು ಫ್ಲವರ್ಸು ಓಕೆ ಏನು ಗ್ರಾಂಡಾಗಾ ಇಲ್ಲ ಅಂದರೆ ಸಿಂಪಲಾಗಿ ಬೇಕಿತ್ತಾ ಹೌದಾ ಸರ್ ಕೊಡೋಣ ಬನ್ನಿ ಸರ್ ಸರ್ ಗ್ರ್ಯಾಂಡಾಗಿ ಅಂದರೆ ನಿಮಗೆ ಟೆನ್ ಟು ಫಿಫ್ಟೀನ್ ತೌಸಂಡ್ ಆಗುತ್ತೆ ಹತ್ತರಿಂದ ಹದಿನೈದು ಸಾವಿರ ಆಗುತ್ತೆ ಸಿಂಪಲ್ಲಾಗಿ ಅಂದರೆ ಐದರಿಂದ ಹತ್ತು ಸಾವಿರ ಆಗುತ್ತೆ ಸರ್ ಗ್ರ್ಯಾಂಡಾಗಿ ಅಂದರೆ ಅದರಲ್ಲಿ ಎಲ್ಲ ಥರ ಮಿಕ್ಸ್ ಹೂವ ಬರುತ್ತೆ ಡೆಕೋರೇಷನ್ನಿಗೆ ಯಾವ ಯಾವ ಥರ ಹೂವ ಯೂಸ್ ಮಾಡ್ತೀವೊ ಅದೆಲ್ಲ ಬರುತ್ತೆ ಕಮ್ಮಿ ಅಂದರೆ ಮಾಡಿಕೊಡೋಣ ಬನ್ನಿ ಸಾರ್ ಎರಡು ಮೂರು ಸಾವಿರ ಕಮ್ಮಿ ಮಾಡಿಕೊಡೋಣ ಒಂಬತ್ತು ಸಾವಿರ ಕಮ್ಮಿ ಆಯಿತು ಸರ್ ಅಷ್ಟಕ್ಕೆ ಸಿಗೊಲ್ಲ ಒಂದು ಹನ್ನೆರಡು ಸಾವಿರ ಹತ್ತು ಹನ್ನೊಂದು ಸಾವಿರ ಮಾಡಿಕೊಡೋಣ ಬನ್ನಿ ಸರ್ ಯಾಕೆಂದ್ರೆ ನಾನು ಹೌದು ಸರ್ ಬಟ್ ಹೂವ ಅಷ್ಟು ಕಮ್ಮಿಗೆ ಸಿಗೊಲ್ಲ ಮಾಡಿಕೊಡೋಣ ಬನ್ನಿ ಸರ್ ಒಂದು ರೇಟು ನೀವು ಮಾ ತಗೋಂಬನ್ನಿ ಮಾಡಿಕೊಡೋಣ ಕಮ್ಮಿ ಮಾಡಿಕೊಡೋಣ ಬನ್ನಿ ಸರ್ ನಿಮಗೆ ಡೆಕೋರೇಷನ್ನಿಗೆ ಯಾವ ಯಾವ ಥರ ಹೂವ ಬೇಕಾಗುತ್ತೋ ಅದನ್ನೆಲ್ಲ ಕೊಡ್ತೀವಿ ಸರ್ ನಿಮಗೆ ಗ್ರಾಂಡಾಗಿ ಡೆಕೋರೇಷನ್ ಗ್ರಾಂಡಾಗಿ ಡೆಕೋರೇಷನ್ ಇದೆ ಅಂದರೆ ಮಿಕ್ಸ್ ಹೂವ ಎಲ್ಲ ಸಿಗುತ್ತೆ ನಿಮಗೆ ಮಾಡಿಕೊಡೋಣ ಬನ್ನಿ ಸರಿ ಸರ್ ಆಯಿತು ಕಳಿಸ್ಕೊಡಿ ಮಾಡಿ ಕೊಡೋಣ ಸರಿ ಸರ್ ಆಯಿತು